ಪ್ರೆಝರ್ ಕುಕ್ಕರ್ಗಳು ಪಾತ್ರೆಗಳನ್ನು ಕಂಪೇರಿಝನ್ ಮಾಡಿದಾಗ ಪ್ರೆಝರ್ ಕುಕ್ಕರ್ಗಳಲ್ಲಿ ಆಹಾರವನ್ನು ಬೇಗನೆ ಬೇಯಿಸಬಹುದು ಅದೇ ರೀತಿ ಬೇಗ ಆಹಾರವನ್ನು ಸಿದ್ಧತೆ ಮಾಡಬಹುದು ತೆರೆದ ಪಾತ್ರೆಗಳಲ್ಲಿ ಸಮಯವು ತುಂಬ ತೆಗೆದುಕೊಳ್ಳುತ್ತದೆ ಹಾಗಾಗಿ ತೆರೆದ ಪಾತ್ರೆಗಳು ಮತ್ತು ಪ್ರೆಝರ್ ಕುಕ್ಕರ್ಗಳಗೆ ಹೋಲಿಸಿದಾಗ ಪ್ರೆಝರ್ ಕುಕ್ಕರ್ಗಳು ಉತ್ತಮವಾಗಿದೆ ಎಂಬ ಅಭಿಪ್ರಾಯವನ್ನು ನೀಡಬಹುದು ಸಿದ್ ರುಚಿಯಲ್ಲಿ ಸಹ ಪ್ರೆಝರ್ ಕುಕ್ಕರ್ಗಳಲ್ಲಿ ತನ್ನ ಹಬೆಯನ್ನು ಒಳಗಡೆಯೆ ಇಟ್ಟುಕೊಂಡು ತುಂಬ ರುಚಿ ಸ್ವಾದವನ್ನು ಕೊಡುವಂತಹ ಪ್ರೆಝರ್ ಕುಕ್ಕರ್ಗಳನ್ನು ಬಳಸುವುದು ಉತ್ತಮವಾಗಿದೆ